ಹಲೋ ಹಲೋ ಹೂವಿನ ಅಂಗ್ಡಿಯವರಾ ಯಾವ್ಯಾವ ಹೂವಿದೆ ನಿಮ್ಮ ಅಂಗಡಿಲಿ

ಎಲ್ಲ ಥರದ್ದೂ ಇದ್ಯಾ ನಮ್ಮ ಮನೇಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೊಂದಿಷ್ಟು ಡೆಕೋರೇಶ್ ಈಗಲೂ ಕೇಳ್ತಿಲ್ವಾ ಸ್ವಲ್ಪ ಜಾಸ್ತಿ ಹೂ ಬೇಕಾಗಿತ್ತು ಸಿಕ್ತಾವಾ ಹೇಳಿ ಕೇಳಲು ಮಾಡ್ದೆ ಹಾಂ ಅದು ಹೋಲ್ಸೇಲಲ್ಲೇ ಬೇಕಿತ್ತು ನಂಗೆ ಸ್ವಲ್ಪ ಜಾಸ್ತಿನೇ ರೇಟ್ ಎಲ್ಲ ಹೇಗೆ ಗೊತ್ತಾಗ್ಲೆ ಓಹೋ ನನಗೆ ಮಲ್ಲಿಗೆ ಗುಲಾಬಿ ಮತ್ತೊಂದು ಎರಡು ಮೂರು ಬೇಕು ನಾ ಲಿಸ್ಟ್ ಮಾಡಿ ಕಳಿಸಿ ಅಂಗಡಿಗೆ ಬರಬೇಕಿದ್ರೆ ಸಿಕ್ತಲ್ದಾ ಹಂಗಿದ್ರೆ ಬೇಕಾದಷ್ಟು ಒಂದು ಎರಡು ಮೂರು ದಿನದ ಸಲ್ವಾಗಿ ಬೇಕಿತ್ತು ಹೌದಾ ಹಾಂ ಅಡ್ಡಿಲ್ಲ ಹಾಗಿದ್ರೆ ನಾನು ಯಾವುದೂ ಅಲ್ಲಿ ಬಂದು ನೋಡ್ತೆ ಹೂವೆಲ್ಲ ಛಲೋ ಇದ್ದಲ ಮತ್ತೆ ಅಲ್ಲ ಮತ್ತೆ ಬಾಡ್ಹೋಗಿದ್ದು ಹೂ ಅಂಥ ಹೂ ಎಲ್ಲ ಕಳಿಸಿದ್ರೆ ಮತ್ತೆ ಹಾಂ ಅಲ್ಲ ಮತ್ತೆ ಹೇಳಲು ಬತ್ತಿಲ್ಲ ಹೋಲ್ಸೇಲಲ್ಲಿ ಕೊಡಬೇಕಿದ್ರೆ

ಹಾಂ ಮತ್ತೆ ಮದುವೆಗೂ ಬೇಕಿತ್ತು ಮತ್ತೆ ಇದು ಮಾಲೆಯೂ ಸಿಕ್ಕತ್ತಾ ನಿಮ್ಮ ಕಡೆಯೇ ಅಲ್ಲ ಮತ್ತೆ ಹೂವಿನ ಮಾಲೆಯೂ ಬೇಕಾದಂಗೆ ಮಾಡಿಕೊಡ್ತ್ರಾ ಹೇಳಿ ಹಾಂ ಹಾಗಿದ್ರೆ ಒಂದಷ್ಟು ಹೂವಿನ ಮಾಲೆಯೂ ಬೇಕು ಮತ್ತೆ ಡೆಕೋರೇಷನ್ನಿಗೆ ಒಂದಷ್ಟು ಹೂವು ಕಡೆಗೆ ಮತ್ತೆ ಹಾಗೇ ಮುಡಿಯಲು ಹಾಂ ಹಾಗಿದ್ರೆ ನಾನು ಯಾವುದೂ ನಿಮ್ಮ ಅಂಗಡಿಗೇ ಬಂದ್ಕಂಡು ನೋಡ್ತೆ ಹೂ ಒಂದು ಸರ್ತಿ ಟೆಸ್ಟ್ ಮಾಡಿ ನೋಡ್ಕ್ಯತೆ ಅಡ್ಡಿಲ್ಲ ಹಂಗಿದ್ರೆ ಇದೇ ನಂಬರ್ ಅಲ್ಲ ನಿಮ್ಮದು ಹಾಂ ಅಡ್ಡಿಲ್ಲ ಕಾಲ್ ಮಾಡ್ಕ್ಯ ಬತ್ತೆ ಹಾಂ ಅಡ್ಡಿಲ್ಲ ಬರ್ತೆ ಹಂಗಿದ್ರೆ ತ್ಯಾಂಕ್ ಯು ಹೇಳ್ತೆ ಯಾವುದೂ ಹಾಂ